ಹೌದು ಕಳೆದ ವರ್ಷಗಳ ನೃತ್ಯ ಅಂದರೆ ನಾನು ಭರತನಾಟ್ಯಮ್ ಅಂದರೆ ಹೇಳ್ಬೊದು ಅದು ಅದನ್ನೀಗ ಅತಿ ಹೆಚ್ಚು ಬಳಸ್ತಾ ಇಲ್ಲ ಅದು ಹಿಪ್ ಹಾಪ್ ಅದು ಫ್ರೀ ಸ್ಟೈಲ್ಸ್ ಆ ಥರ ಎಲ್ಲ ನೃತ್ಯಗಳ್ ಬಂದಾಗಿಂದ ಹಳೆಯ ನಮ್ಮ ಸಂಸ್ಕೃತಿ ನೃತ್ಯಗಳು ಮತ್ತು ಕೋಲಾಟ ಆಗಿರಲಿ ಮತ್ತು ಕಥಕ್ಕಳಿ ಅಡಾ ಅದು ಆ ಥರ ನೃತ್ಯಗಳಾಗಿರಲಿ ಮತ್ತು ಭರತನಾಟ್ಯಮ್ ಆಗಿರಲಿ ಯಾವುದೇ ರೀತಿಯ ನೃತ್ಯಗಳು ಅತಿ ಹೆಚ್ಚಾಗಿ ನಮಗೆ ಕಂಡು ಬರ್ತಾ ಇಲ್ಲ ಅದ್ರ ಬದಲಾಗಿ ನಾವು ತುಂಬಾ ಈಗಿನ ಎಲ್ಲಾ ನೃತ್ಯಗಳು ನಮಗೆ ಕಂಡು ಬರ್ತಿದೆ ಇದು ಎರಡರರಲ್ಲಿ ಭಿನ್ನ ಅಭಿಪ್ರಾಯ ಅಂದರೆ ವ್ಯತ್ಯಾಸಗಳು ಏನಂದರೆ ಅತೀ ಅದು ಹಳೆಯ ಕಾಲದ ನೃತ್ಯಗಳು ನೋಡೋಕ್ಕೆ ತುಂಬ ತಂಪಾಗಿರ್ತಿತ್ತು ಅಂದರೆ ತುಂಬ ಚೆನ್ನಾಗಿ ಅನಿಸ್ತಿತ್ತು ನಾನು ನೋಡೊವಾಗ ಬೆಳೆ ಆದರೆ ಈಗಿನ ನೃತ್ಯಗಳು ಚೆನ್ನಾಗಿ ಅನಿಸುತ್ತೆ ಆದರೆ ಅದರಲ್ಲಿ ತುಂಬಾ ಕಲ್ಮಶಗಳಿರುತ್ತದೆ ಅಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆದರೆ ಕಲ್ಮಶಗಳೇ ಆಗಿರಲಿ ಆ ಥರ ನೃತ್ಯಗಳ ಹೋಲಿಕೆಗೆ ಬರೋದೆ ಇಲ್ಲ ಹೀಗಾಗಿ ನಾವು ಅತೀ ಹೆಚ್ಚು ಹಳೆಯ ನೃತ್ಯಗಳನ್ನು ಕೂಡ ನಾವು ಬಳಸಬೇಕು ಅಂದರೆ ಈ ನೃತ್ಯಗಳು ತಪ್ಪು ಅಂತ ನಾನು ಹೇಳ್ತಿಲ್ಲ ಆದರೆ ಹಳೆಯ ನೃತ್ಯಗಳು ಕೂಡ ನಮ್ಮ ಈ ನಮ್ಮಈ ಭಾರತದಲ್ಲಿ ಇರಬೇಕು ಯಾಕಂದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಅದನ್ನು ತೋರಿಸ್ಬೇಕಾಗುತ್ತೆ ಹೀಗಾಗಿ ಹಳೆಯ ನೃತ್ಯಗಳು ಕೂಡ ನಮಗೆ ತುಂಬ ಮುಖ್ಯವಾಗಿರುತ್ತದೆ ಅದರಲ್ಲಿ ಭರತನಾಟ್ಯಮ್ ಅನ್ನುವುದು ಒಂದು ಸಾಂಸ್ಕೃತಿಕ ನೃತ್ಯವಾಗಿದೆ ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ನೃತ್ಯವಾಗಿದೆ ಅದನ್ನೇ ನಾವು ತುಂಬ ಮರಿತಾ ಇದ್ದೀವಿ ಅಂತ ನನಗೆಲ್ಲೋ ಅನಿಸ್ತಿದೆ ಆದ್ದರಿಂದ ನಾವು ಅದನ್ನು ಕೂಡ ಅಳ್ವಡಿಸಿಕೊಬೇಕು ಅದರ ಜೊತೆಗೆ ಈ ಥರ ನೃತ್ಯಗಳು ಕೂಡ ನಮಗೆ ಬರಬೇಕು ಅನ್ನೋದು ನನ್ನ ಒಂದು ಅಭಿ ಅಭಿಪ್ರಾಯವಾಗಿದೆ